ಹಾಂ ಡಾಕ್ಟ್ರೇ ಹಾಂ ಡಾಕ್ಟ್ರು ನಾನು ಪೇಶೆಂಟು ಹಾಂ ಹುಣಸೂರಿನಿಂದ ಬಂದಿದ್ದೀನಿ ಆಂ ನಿಮ್ಮನ್ನು ನೋಡಕ್ಕೆ ಬಂದೆ ಹೊ ಯಾಕೋ ಆರೋಗ್ಯ ಸರಿ ಇರಲಿಲ್ಲ ಕೈ ಕೊಟ್ಬಿಟ್ಟಿದೆ ಅದಕ್ಕೆ ನಿಮ್ಮ ಹತ್ತಿರ ಬಂದೆ ಹಾಸ್ಪೆಟ್ಲಿಗೆ ಹಾಂ ಆಂ ಹೇಳಿ

ಆಂ ಯಾಕೋ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ ಸಾರ್ ಹೊಟ್ಟೆ ನೋಯ್ತಾ ಇದೆ ಆಂ ಹೊಟ್ಟೆ ನೋವು ಸ್ವಲ್ಪ ತಲೆ ಸುತ್ತು ತಲೆ ಭಾರ ಆಗ್ಬಿಟ್ಟಿದೆ ಅದಕ್ಕೆ ಹುಣಸೂರಿಂದ ಬಂದಿದ್ದೀನಿ ಇಲ್ಲಿಗೆ ನಿಮ್ಮನ್ನೇ ನೋಡಕ್ಕೆ ಬಂದೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡಿ ಸಾರ್ ಒಳ್ಳೆಯ ಔಷಧಿ ಮಾತ್ರೆಗಳೆಲ್ಲ ಕೊಡಿ ನಮಗೆ ಹಾಂ ಹಾಂ ಅದು ಕಾಂಪೌಂಡ್ರು ಏನು ಬ ಏನು ಒಳ್ಳೆಯ ಮೆಡಿಷಿನ್ನೇ ಕೊಡೋಲ್ಲಪ್ಪ ಎರಡು ಸಾರಿ ಕೊಟ್ಟರು ಏನೂ ಪ್ರಯೋಜನ ಆಗಿಲ್ಲ ಆಂ ಹಾಂ ಹಾಂ ಆಂ ಹೊರಗಡೆಗೇ ಎಲ್ಲ ಬರೀತೀರಪ್ಪ ದುಡ್ಡಿರೋಲ್ಲ ನಮ್ಮ ಹತ್ತಿರ ತಗಳಕ್ಕೆ ಏನು ಮಾಡೋದು ಹೋ ಚೆನ್ನಾಗಿ ಹೇಳ್ತೀರ ನೀವು ಒಳ್ಳೆ ದುಡ್ಡು ಸ್ವಲ್ಪ ಕೊಡಬೇಕು ನೀವು ಹಾಸ್ಪಿಟ್ಲ್ ಕಡೆಯಿಂದ ಒಳ್ಳೆಯ ಮೆಡಿಷಿನ್ ಸಿಗುತ್ತೆ ಅದು ಕೊಡೋದಿಲ್ಲ ಅಂದ್ರೆ ಹೇಗೆ ಅದೇ ಸಣ್ಣ ಪುಟ್ಟವು ಕೊಡ್ತೀರಿ ಸಣ್ಣ ಸಣ್ಣವು ಹಾಂ ಚೆನ್ನಾಗಿರೋವೆಲ್ಲ ಹೊರಗಡೆ ಸ್ಟೋರುಗೆ ಬರೀತೀರಾ ಸರ್ಕಾರದಿಂದ ಎಲ್ಲ ವ್ಯವಸ್ಥೆ ಇದೆಯಲ್ಲ ಸರ್ ಆಂ ಪ್ರತಿಯೊಂದು ಎಲ್ಲ ಕೊಡ್ತಾರೆ ನೀವು ಅದೇನು ಮಾಡ್ಕೊತ್ತೀರೋ ಅಂತ ಗೊತ್ತಿಲ್ಲ ಆಂ ಮತ್ತೆ ಒಳ್ಳೆಯ ಮೆಡಿಷನ್ ಕೊಡ್ಸ್ಬಿಡಿ ನಮಗೆ ಹಾಸ್ಪೆಟ್ಲಿಂದ ಹಾಂ ನಾಳೆ ಬತ್ತೀನಿ ಪುನಃ ಹಾಂ ನಾಳೆ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ ಎಲ್ಲ ಒಳ್ಳೆಯ ಮೆಡಿಷಿನ್ ಕೊಟ್ಟು ನಮಗೆ ನಮ್ಮ ಆರೋಗ್ಯ ಗುಣ ಮಾಡಿಕೊಡಿ ತ್ಯಾಂಕ್ ಯು ತ್ಯಾಂಕ್ ಯು ಡಾಕ್ಟ್ರೇ ಹಾಂ ತ್ಯಾಂಕ್ ಯು